ಅಲೋ ಹಾಂ ಹೇಳಿ

ಎಲ್ಲಿ ಉಡುಪಿಯಲ್ಲಿ ಎಲ್ಲಿ ಅದು ಉಡುಪಿ ಅಂದರೆ ನಿಮ್ಮದು ನಿಮ್ಮದು ನಿಮ್ಮದು ಪ್ಲೇಸ್ ಎಲ್ಲಿ ಅದು

ಹೌದು ನಿಮಗೆ ಹೇಗೆ ಅದು ಅದು ಆ ಫಂಕ್ಷನಲ್ಲಿ ಎಂತ ವೆಜ್ಜ ನಾನ್ವೆಜ್ಜ ಅದು ಮದುವೆ ಆಯಿತಲ್ಲ ಹಾಗಾದರೆ ನೀವು ಅದೇ ಹಾಗಾದರೆ ಇಲ್ಲಿ ಕಟ್ಪಾಡಿ ವಿಶ್ವನಾಥ ಕ್ಷೇತ್ರ ಉಂಟಲ್ಲ ಅಲ್ಲಿ ಮಾಡ್ತಾರೆ ಅಲ್ಲಿ ಉಂಟು ವೆಜ್ ಅಲ್ಲಿ ವೆಜ್ಜು ಮತ್ತು ಅದಕ್ಕಿಂತ ಅಲ್ಲಿ ಮತ್ತು ಇನ್ನೊಂದುಂಟು ನಿತ್ಯಾನಂದ ಸಭಾಭವನ ಅಂತ ಹೌದು ಕಡ್ಪಾ ಆಂ ಎ ಸಿದು ಉಂಟು ಅದು ವಿಶ್ವನಾಥ ಕ್ಷೇತ್ರದಲ್ಲಿ ಎ ಸಿ ಹಾಲ್ ಉಂಟು ಹೌದು ಮತ್ತೆ ಅದಕ್ಕೀಗ ಓ ಎಲ್ಲ ಎಲ್ಲ ಉಂಟು ಎಲ್ಲ ಉಂಟು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಉಂಟು ಅವರೇ ಎಲ್ಲ ಉಂಟು ಒಳ್ಳೆಯದುಂಟು ಮತ್ತು ಈವೆಂಟ್ಸೆಲ್ಲ ಅವರಿಗೆಲ್ಲ ವಹಿಸಿ ಕೊಟ್ಟರೆ ಅವರೇ ಎಲ್ಲ ನೋಡಿಕೊಳ್ತಾರೆ ಹಾಂ ಎಲ್ಲ ಎಲ್ಲ ಎಲ್ಲ ಹೌದು ಹೌದು ಅವರೇ ಮಾಡ್ತಾರೆ ಮತ್ತು ಅದಕ್ಕಿಂತ ನೆಕ್ಸ್ಟ್ ಬಂದರೆ ಇಲ್ಲಿ ನಮ್ಮದು ಶಂಕರಪುರದಲ್ಲಿ ಹೊಸ್ದು ಒಂದು ಹಾಲ್ ಆಗಿದೆ ಬಿ ಎಮ್ ಜೆ ಅಂತ ಅದು ಕೂಡ ಹೌದು ಅದು ಮದ್ವೇದು ಹಾಲ್ ಅದು ಎ ಸಿ ಹಾಲು ಅದು ಕೂಡ ರಿನೀವಲ್ ಆಗ್ತಾ ಉಂಟು ಈಗ ಅಂದರೆ ಒಂದು ಒಂದು ಸಾವಿರದವರೆಗೆ ಜನ ಕುತ್ಕೊಳ್ಬೋದು ಅಲ್ಲಿ ಊಟದ ವ್ಯವಸ್ಥೆ ಮತ್ತು ನಮಗೆ ಏಜ್ನವರಿಗೆಲ್ಲ ಹೋಗಲಿಕ್ಕೆ ಬೇಕಾದರೆ ಲಿಫ್ಟ್ ಎಲ್ಲ ಉಂಟು ಹೌದು ಮತ್ತು ಹೌದು ಮತ್ತು ಇಲ್ಲಿ ಕುಂಜರಿಗಿರಿ ಟೆಂಪಲ್ ಒಂದು ಉಂಟು ಅಲ್ಲಿ ಕೂಡ ಮದುವೆ ಎಲ್ಲ ಆಗ್ತದೆ ಅಲ್ಲಿ ಎ ಸಿ ಎಲ್ಲ ಇಲ್ಲ ರಸ್ತೆ ಎಲ್ಲ ಒಳ್ಳೆಯದುಂಟು ಒಂದು ನಮಗೆ ನಮಗೆ ಯಾರಾದರು ಕಡಿಮೆಯಲ್ಲಿ ಮಾಡುವವರು ಇದ್ದರೆ ಅವರೇ ಮಾಡಿ ನಮಗೆ ಹೇಳ್ಬೌದು ಇಲ್ಲದ್ರೆ ನಾವು ಅಲ್ಲಿಗೆ ನೀವು ಎಲ್ಲ ವಹಿಸ್ಕೊಳ್ಳಿ ಊಟದ್ದು ಸ್ಟೇಜಿದ್ದು ಎಲ್ಲ ಅವರಿಗೆ ಕೊಟ್ಟರೆ ಫುಲ್ ಈವೆಂಟ್ ನಾವು ಒಂದು ಈವೆಂಟಿಗೆ ಅವರು ಅವರಿಗೆ ವಹ್ಸಿಕೊಟ್ರೆ ಅವರೆಲ್ರು ನೋಡಿಕೊಳ್ತಾರೆ ಅವರೇ ಇರ್ತಾರೆ ಹೌದು ಹೌದು ಹೌದು ಹೌದು ಇಲ್ಲದಿದ್ದರೆ ನಾವೆಲ್ಲ ಅದಕ್ಕೆ ತಲೆ ಹಾಕಬೇಕಾಗ್ತದೆ ಈ ಥರ ಎಲ್ಲ ಇದ್ದರೆ ನಾವು ಒಂದು ಅವರಿಗೆ ವಹ್ಸಿ ಕೊಟ್ಟರೆ ನಮಗೆ ಫಂಕ್ಷನ್ ಇರುವಾಗೆಲ್ಲ ಬೇರೆ ಕಡೆಗೆಲ್ಲ ತಲೆ ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲ

ಓಕೆ ಸರ್ ಆಯ್ತು ಆಯಿತು